ನನಗೆ ಶಾಲೆಯಲ್ಲಿ ನೆಚ್ಚಿನ ವಿಷಯ ಬಂದುಬಿಟ್ಟು ಹಿಂದಿ ಮತ್ತು ಇಂಗ್ಲೀಷ್ ಕನ್ನಡ ಮೂರು ವಿಷಯ ಪ್ರತಿ ಒಂದು ವಿಷಯನೂ ನನಗೆ ನೆಚ್ಚಿನ ವಿಷಯ ಆಗಿತ್ತು ಏನಕ್ಕೆ ಅಂತಂದರೆ ಅದು ಸಹ ಇನ್ನು ನೆಚ್ಚಿನ ವಿಷಯ ನಾವು ಯಾವುದು ತಗೊಂಡಿರ್ತಿರೋ ಆ ಟೀಚರ್ಸ್ ನಮಗೆ ಹೇಗೆ ಪಾಠ ಮಾಡ್ತಾರೋ ಅದರಿಂದ ನಮಗೆ ಅವು ಆ ವಿಷಯ ನಮಗೆ ತುಂಬ ಚೆನ್ನಾಗ್ ಅರ್ಥ ಆಗುತ್ತೆ ಮತ್ತು ಆ ವಿಷಯ ಅರ್ಥ ಆಗಬೇಕು ಅಂತಂದರೆ ಫಸ್ಟು ಅದು ಪಾಠ ಮಾಡ್ತಾರಲ್ವ ಆ ಶಿಕ್ಷಕರು ನಮ್ಗೆ ಇಷ್ಟ ಆಗಬೇಕು ಆ ಶಿಕ್ಷಕರು ನಮ್ಗೆ ಇಷ್ಟ ಆದರೆ ಮಾತ್ರ ನಾವು ಆ ಪಾಠನೆ ಅರ್ಥ ಮಾಡಿಕೊಳ್ಳಕ್ಕಾಗೋದು ಆ ಶಿಕ್ಷಕರು ಏನ್ಮಾಡ್ತಾರೆ ಅಂತಂದರೆ ಅವ್ರು ಬರೀ ಪಾಠ ಮಾಡ್ತಿದ್ದಂಗೆ ಆಟದ ಜೊತೆ ಪಾಠ ಹೇಳ್ಕೊಂಕೊಡ್ತಾರೆ ಅದರಿಂದ ನಮಗೆ ಅದು ತುಂಬ ಇನ್ನೂ ತುಂಬ ನೆಚ್ಚಿನ್ ವಿಷಯ ನ ನಾವು ತೊಗೊಂಬೋದಾಗಿರುತ್ತೆ ಅದೇಂತಕ್ಕೆ ಅಂತಂದರೆ ನಂಗೆ ಹಿಂದಿ ತುಂಬ ಇಷ್ಟ ಇತ್ತು ಏನಕ್ಕೆ ಅಂತಂದರೆ ಆ ಟೀಚರ್ ಏನುಮಾಡ್ತಿದ್ರು ಅಂತಂದರೆ ಆ ಶಿಕ್ಷಕರು ಏನುಮಾಡ್ತಿದ್ರು ಅಂದರೆ ಅವ್ರ್ ಬರೀ ಪಾಠ ಹೇಳ್ಕೊಂಕೊಡ್ದಲೆ ಅವ್ರು ಫೋನಲ್ಲಿ ಕನ್ನಡ್ದಲ್ಲಿ ವೀಡಿಯೋ ತೊಗೊಂಡ್ಬಂದು ತೋರ್ಸೋದು ಆ ಪಾಠದ ಬಗ್ಗೆ ಆ ಪಾಠದ ಬಗ್ಗೆ ಯಾವುದಾರು ಒಂದು ನೀತಿ ಕತೆ ಹೇಳಿದ್ದು ಮತ್ತು ಆ ಪಾಠದ ಬಗ್ಗೆ ಒಂದು ಏನು ಡ್ರಾಮ ಥರ ಮಾಡ್ಸೋದು ಆ ಥರ ಮಾಡಿ ನಮಗೆ ಆ ಪಾಠ ಅರ್ಥ ಆಗೊ ತನಕ ಅವ್ರು ಬೇರೆ ಪಾಠಕ್ಕೆ ಹೋಗ್ತಿರ್ಲಿಲ್ಲ ಅದೇ ಪಾಠನೆ ಮಾಡೋವ್ರು ನಮ್ಮ ಕನ್ನಡ ಸರ್ರೂ ಕನ್ನಡ ಅಂದರೆ ತುಂಬ ಇಷ್ಟ ಕನ್ನಡ ಏನಕ್ಕೆ ಅಂತಂದರೆ ಕನ್ನಡದಲ್ಲಿ ಸರ್ ಮಾಡೋ ಪಾಠ ನಮ್ಗ್ ತುಂಬಾ ಅರ್ತ ಆಗ್ತಿತ್ತು ಅವ್ರು ಸ್ವಚ್ಛ ಕನ್ನಡ್ದಲ್ ಮಾತಾಡ್ತಿದ್ರು ಅವ್ರು ಇಂಗ್ಲೀಷ್ ಭಾಷೆ ಬಳಸ್ತಾನೇ ಇರಲಿಲ್ಲ ಕನ್ನಡ ಕನ್ನಡ ಪಾಠ ಮಾಡಬೇಕಾದ್ರೆ ಅವ್ರು ಕನ್ನಡದಲ್ಲೇ ಮಾತಾಡ್ತಿದ್ರಲ್ವ ನಮಗೆ ತುಂಬ ಇಷ್ಟ ಆಗೋದು ಏನಕ್ಕೆ ಅಂತಂದರೆ ಅವರು ಒಂದು ಪದಾನು ಇಂಗ್ಲೀಷಲ್ಲಿ ಮಾತಾಡ್ದಿದ್ದಂಗೆ ಕನ್ನಡದಲ್ಲೇ ಅವರು ಪ್ರತೀ ಒಂದನ್ನೂ ಕೂಡ ಅವರು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಕನ್ನಡ ಸಬ್ಜೆಟ್ ಇದು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಓದಬೇಕು ಒಂದು ಪದಾನು ಇಂಗ್ಲೀಷ್ ಬಳಸ್ಬಾರ್ದು ಅಂತ ಅವ್ರು ನಮಗೆ ಹೇಳ್ಕೊಂಕೊಡೋರು ಆದ್ದರಿಂದ ನಮಗೆ ಕನ್ನಡಾನೂ ಇಷ್ಟ ಆಗ್ತಿತ್ತು ಇಂಗ್ಲೀಷ್ ಏನಕ್ಕೆ ಅಂತಂದರೆ ಇಂಗ್ಲೀಷ್ ಸಬ್ಜೆಟ್ ಬಂದರೆ ನಾವೆಲ್ಲ ಕನ್ನಡ ಮೀಡಿಯಮ್ ಟಿ ಸ್ಟೂಡೆಂಟ್ಸ್ ಅಲ್ವಾ ಅದಿಕ್ಕೆನೆ ಕನ್ನಡ ಮೀಡಿಯಮ್ ಅವರಾಗಿರೋದ್ರಿಂದ ಸ್ವಲ್ಪ ನಾವು ಬೆಳೀತ ಬೆಳೀತಾ ಇಂಗ್ಲೀಷ್ ನಾಲೆಡ್ಜು ಬೇಕಾಗುತ್ತೆ ಅಂತನ್ಬುಟ್ಟು ಇಂಗ್ಲೀಷ್ನೆ ಹೇಳ್ಕೊಂಕೊಡೋರವರು ಅದ್ದರಿಂದ ನಮಗೆ ತುಂಬ ಇಷ್ಟ ಆಗೋದು ಇದು ಮೂರು ಸಬ್ಜೆಟು ಕೂಡ